ನೆಗೆಟಿವ್ ಆಗಿ ನಾನು ಮೊಬೈಲ್ ಅನ್ನು ತೆಗೆದುಕೊಂಡಿದ್ದೇನೆ ಮೊಬೈಲ್ ಫೋನು ಈಗಿನ ಯುಗದಲ್ಲಿ ಅದು ಎಷ್ಟು ಒಳ್ಳೆಯ ಒಂದು ಉಪಾಯ ಕ ಉಪಾಯ ಉಪಾಯಕಾರಿಯಾಗಿರುವಂತಹ ವಸ್ತುವೇ ಆಗಿದ್ದರೂ ಅದರಿಂದ ನೆಗೆಟಿವ್ ಅಂದ ನೆಗೆಟಿವ್ ಅಂಶಗಳು ಹೆಚ್ಚಿನ ರೀತಿಯಲ್ಲಿ ಕಾಣಬಹುದಾಗಿದೆ ಮೊಬೈಲ್ ಮೊಬೈಲನ್ನು ಮೊದಲನೇದಾಗಿ ಮೊಬೈಲ್ ಬಳಸಿಕೊಳ್ಳುವವರ ಮೇಲೆ ಅದು ಅವಲಂಬಿತವಾಗಿರುತ್ತದೆ ಮೊಬೈಲ್ ಅನ್ನು ನಾವು ಎಷ್ಟು ಮಿತವಾಗಿ ಬಳಸುತ್ತೇವೊ ಅಷ್ಟು ನಮಗೆ ಒಳ್ಳೆಯದಾಗುತ್ತದೆ ನಾವು ಅದನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ನಮ್ಮ ಆರೋಗ್ಯದ ಸಮಸ್ಯೆಯಾಗಲಿ ಕಣ್ಣಿನ ದೃಷ್ಟಿದೋಷದ ಸಮಸ್ಯೆಯಾಗಲಿ ಇನ್ನಿತರ ಒಂದು ಸಮಸ್ಯೆ ನಮ್ಮಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾಣಿಸುತ್ತಿರುತ್ತದೆ ಅದು ನಮಗೆ ತಿಳಿಯುವುದಿಲ್ಲ ಮೊಬೈಲು ಈಗಿನ ಯುಗದಲ್ಲಿ ಅಂತೂ ಮಕ್ಕಳಿಗೆ ಮೊಬೈಲ್ ಎಂದರೆ ಅಚ್ಚುಮೆಚ್ಚಿನ ಒಂದು ವಸ್ತುವಾಗಿಬಿಟ್ಟಿದೆ ಮೊಬೈಲು ಮೊಬೈಲು ಮಕ್ಕಳನ್ನು ಆಕರ್ಷಿಸುವಂತಹ ವಸ್ತುವಾಗಿರುವುದರಿಂದ ಮೊಬೈಲ್ ಒಂದು ಒಂದು ನೆಗೆಟಿವ್ ಒಂದು ವಸ್ತುವೇ ಆಗಿದೆ ಎಂದು ಹೇಳಬಹುದು ಮೊಬೈಲ್ ಅನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡರೆ ಅದು ಒಳ್ಳೆಯದು ಅದನ್ನು ದುರುಪಯೋಗ ಪಡಿಸಿಕೊಂಡರೆ ಅದರಿಂದ ಹೆಚ್ಚಿನ ಅನಾಹುತಗಳು ಸಂಭವಿಸುದನ್ನು ಈಗಿನ ಯುಗದಲ್ಲಿ ನಾವು ಕಾಣಬಹುದಾಗಿದೆ ಮೊಬೈಲು ಮೊಬೈಲ್ ಫೋನು ಮೊಬೈಲ್ ಫೋನು ಒಂದು ಈಗ ಒಂದು ಪೋಕೆಟ್ನಲ್ಲಿ ಇಡುವುದರಿಂದ ಹೃದಯ ಸಂಬಂಧಿ ಖಾಯಿಲೆಗಳು ಹೆಚ್ಚುತ್ತದೆ ಮೊಬೈಲಿನಲ್ಲಿ ಇನ್ನಿತರ ಬೇಡವಾದಂತಹ ಒಂದು ಅಂಶಗಳನ್ನು ನಾವು ಕಾಣಬಹುದಾಗಿದೆ ಮಕ್ಕಳು ಅತೀ ಹೆಚ್ಚಿನ ಮಕ್ಕಳು ಮೊಬೈಲ್ ಮೊಬೈಲ್ ನೋಡುವುದರಿಂದ ತಮ್ಮ ದೃಷ್ಟಿ ದೋಷವನ್ನೇ ಕಳೆದುಕೊಂಡಿರುವುದನ್ನು ಈಗಿನ ಆಧುನಿಕ ಯುಗದಲ್ಲಿ ನಾವು ಕಾಣಬಹುದಾಗಿದೆ ಹಾಗಾಗಿ ಮೊಬೈಲ್ ಫೋನಲ್ಲಿ ಮಾತನಾಡುತ್ತಾ ಸಂಚರಿಸುವುದು ಡ್ರೈವಿಂಗ್ ಮಾಡುವುದು ಇದೆಲ್ಲ ಹೆಚ್ಚಿನ ಅಪಘಾತಕ್ಕೆ ಕಾರಣವಾಗಿರುವುದರಿಂದ ಮೊಬೈಲ್ ಫೋನು ಈಗಿನ ಯುಗದಲ್ಲಿ ಮುಂದುವರೆಯುತ್ತಿರುವುದು ನೋಡಿದರೆ ಅತಿ ಹೆಚ್ಚು ಅಪಾಯಕಾರಿ ಎಂದು ಅನಿಸುತ್ತದೆ ಮೊಬೈಲ್ ಫೋನು ಹಿಂದೆ ಮೊಬೈಲ್ ಫೋನು ಬಳಸುವವರು ಇಡೀ ರಾತ್ರಿ ಪೂರ್ತಿ ಮೊಬೈಲ್ ಅನ್ನು ನೋಡುವುದು ಬೇರೆಯವರ ಜೊತೆ ಹೆಚ್ಚಿನ ಸಮಯ ಮಾತನಾಡುವುದು ಇದೆಲ್ಲ ಆರೋಗ್ಯಕ್ಕೆ ಹಾನಿಕಾರಕವಾಗಿರುವಂತಹ ಒಂದು ವಸ್ತುವಾಗಿದೆ ಆದ್ದರಿಂದ ಮೊಬೈಲು ಒಂದು ನೆಗೆಟಿವ್ ವಸ್ತು ಎಂದೇ ಹೇಳಬಹುದು